ಏನು ಚಾಲಕರೇ ನಿಮ್ಮ ಕ್ಯಾಬಲ್ಲಿ ಸ್ವಚ್ಛತೆ ಇರುತ್ತೆ ಅಂತ ನಿಮ್ಮ ಕ್ಯಾಬಲ್ಲಿ ಹಿಂಗೆ ಬಂದರೆ ನೀವು ಮಾಸ್ಕೂ ಹಾಕೊಂಡಿಲ್ವಲ್ಲ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ರಪ್ಪ ನೋಡಿ ನಿಮ್ಮ ಆಸನಗಳೆಲ್ಲ ಈ ಕ್ಯಾಬಲ್ಲಿ ಆಸನಗಳೆಲ್ಲ ಎಷ್ಟು ಕೊಳಕಾಗಿದೆ ಸ್ವಲ್ಪ ಸ್ವಚ್ಛತೆ ಕಾಪಾಡಿ ಈ ಕೋವಿಡ್ ಸಮಯ ಬೇರೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಏನಪ್ಪ ಮಾಡೋಕ್ಕಾಗ್ತದೆ ದಯವಿಟ್ಟು ಮಾಸ್ಕ್ ಧರ್ಸ್ಕೊಳ್ಳಿ ನೀವು